ಮೇಡಮ್ ನಮಸ್ತೆ ನಾವು ಇಲ್ಲಿ ಸಕಲೇಶ್ಪುರದಿಂದ ಕಾಲ್ ಮಾಡ್ತಾ ಇರೋದು ನಮ್ಮ ಮನೆಗೆ ಸ್ವಲ್ಪ ಪೇಯಿಂಟ್ ಮಾಡಿಸ್ಬೇಕಿತ್ತು ಮ್ಯಾಮ್ ಅದಕ್ಕೆ ಅದ್ರ ಬಗ್ಗೆ ನಿಮ್ಮ ಹತ್ರ ಇಂಫಾರ್ಮೇಶನ್ ತೊಗೊಳೋಣ ಅಂತ ಕಾಲ್ ಮಾಡಿದೆ ಮೇಡಮ್ ನಮ್ಮದು ಟು ಫ್ಲೋರ್ ಇದೆ ಏನು ಹೇಳಿ ಮೇಡಮ್ ಚದರ ಒಂದು ಎಪ್ಪತ್ತು ಇದೆ

ಹೌದ ಮೇಡಮ್ ಯಾವ್ಯಾವ ಥರ ಪೇಯಿಂಟುಗಳ್ ಇದೆ ಮ್ಯಾಮ್ ನಿಮ್ಮ ಹತ್ರ ಡಿಟೈಲ್ಸುಗಳ್ನ ಹಾಂ

ಅದು ಪೇಯಿಂಟ್ ಕಾಂಬಿನೇಶನ್ಸ್ ಎಲ್ಲ ನೀವೆ ಮಾಡಿಕೊಡ್ತೀರಾ ಅಲ್ವ ನೋಡಿಬಿಟ್ಟು ಮೇಡಮ್ ವಿಡಿಯೋ ಮಾಡೋದಕ್ಕಿಂತ ನೀವೇ ಒಂದು ಸತಿ ಬಂದು ನೋಡಿದ್ದರೆ ಚೆನ್ನಾಗಿರ್ತಿತೇನೋ ಆ ಥರದ್ದು ಏನಾದರೂ ನಿಮ್ದೊಂದು ಸರ್ವಿಸ್ ಇದೆಯಾ

ಹಾಂ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ ಮೇಡಮ್ ಅದಾದ ನಂತರ ನೀವು ಯಾವಾಗ್ಲಾದರೂ ಅಂದರೆ ಫೈನಲೈಸ್ ಮಾಡೋದಕ್ಕಿಂತ ಮುಂಚೆ ಒಂದು ಸತಿ ಬಂದು ಡಿಸ್ಕಸ್ ಮಾಡಿದ್ರೆ ಸರಿ ಹೋಗುತ್ತೇನೋ ಅಂತ

ಹ್ಞೂ ಪ್ರೈಸಸ್ ಎಲ್ಲ ಹೇಗೆ ಹೇಗಿದೆ ಮ್ಯಾಮ್ ಲೇಬರು ನೀವೆ ಕಳಿಸ್ಕೊಡ್ತೀರ ಅಲ್ಲ ನೀವೆ ಪೇಯಿಂಟಿಂಗ್ ಎಲ್ಲ ಕಂಪ್ಲೀಟಾಗಿ ಮಾಡಿಕೊಡ್ತೀರ ಅಲ್ವಾ

ಹಾಂ ಎಷ್ಟು ದಿನಕ್ಕೆ ಆಗ್ಬೌದು ಮೇಡಮ್ ಓ ಅಷ್ಟೊಂದು ಟೈಮ್ ಬೇಕಾಗುತ್ತ ಅಂದರೆ ನಮಗೆ ಈಗ ಹತ್ರದಲ್ಲೆ ಒಂದು ಪೂಜೆ ಮಾಡೋದಿತ್ತು ಹಾಗಾಗಿ ಬೇಗ ಮುಗಿಸ್ಕೊಟ್ಟಿದ್ರೆ ನಮಗೂ ಅದು ಅನ್ಕೂಲ ಆಗ್ತಿತ್ತು ಅಂತ

ಒಂದು ಸತಿ ಬನ್ನಿ ಮೇಡಮ್ ನಾನು ಒಂದು ಸತಿ ವಿಡಿಯೋ ಮಾಡಿ ಕಳಿಸ್ತೀನಿ ನೀವೊಂದು ಸತಿ ಬನ್ನಿ ಬಂದುಬಿಟ್ಟೂ ನೋಡಿಬಿಟ್ಟೂ ಅದು ಒಂಚೂರು ರೇಟ್ ಎಲ್ಲ ಒಂಚೂರು ಕನ್ಸಿಶನ್ ಮಾಡಿ ಕೊಡಿ ಮೇಡಮ್ ಹಾಂ ಓಕೆ ಸರ್ ತ್ಯಾಂಕ್ ಯು